ಸರ್ ನಮಸ್ಕಾರ ಸರ್ ನನ್ನ ಹೆಸ್ರು ಮಹೇಶ್ ರಾವ್ ಕದಮ್ ಅಂತೆಳಿ ಮಾತಾಡ್ತಿದ್ದೀನಿ ಮೈಸೂರಿಂದ ಸರ್ ಮೈಸೂರಿಂದ ಬೆಂಗಳೂರು ಬೆಂಗಳೂರಿಂದ ಮತ್ತೆ ಕೋಲಾರಕ್ಕೆ ಪ್ರವಾಸಕ್ಕಾಗಿ ಬರ್ತೀನಿ ಟೂರಿಸಮ್ಮ ಸೋ ಹಾಗಾಗಿ ನನಗೆ ಒಂದಷ್ಟು ಒಂದೆರಡು ಬೈಕ್ ಬೇಕಾಗುತ್ತೆ ಸರ್ ಪ್ರವಾಸ ಮಾಡ್ಲಿಕ್ಕೆ ನಾನು ನಮ್ಮ ಸ್ನೇಹಿತರೆಲ್ಲ ಬರ್ತಾಯಿದ್ದೀವಿ ಅಲ್ಲಿ ಪ್ರವಾಸ ನೋಡ್ಕೋ ಮತ್ತೆ ಅದೊಂದು ಅಪಾಚಿ ಗಾಡಿನೋ ಅಥವಾ ಸ್ಕೂಟಿನೋ ಏನೋ ವ್ಯವಸ್ಥೆ ಮಾಡಬೇಕಾಗತ್ತೆ ಲೋಕಲೆಲ್ಲ ಇರತಕ್ಕಂಥ ಪ್ರವಾಸ ಸ್ಥಳಗಳನ್ನ ನಾವು ಭೇಟಿ ಮಾಡಬೇಕು ಹಾಗಾಗಿ ನಾನು ಈ ಒಂದು ವ್ಯವಸ್ಥೆಗೆ ನಾನು ಮಾತಾಡ್ಲಿಕ್ಕೆ ಒಂದು ಗಾಡಿಗೆ ವ್ಯವಸ್ಥೆ ಮಾತಾಡ್ಲಿಕ್ಕೆ ಕರೆ ಮಾಡಿದ್ದೀನಿ ಸರ್ ಹೌದು ಸರ್

ಓಕೆ ಸರ್ ಓಕೆ ಸರ್ ಸರ್ ನಾವು ಒಂದು ಐದು ಮಂದಿ ಬರ್ತಾಯಿದಿವಿ ಸರ್ ಒಟ್ಟು ನಮಗೆ ಒಂದು ಮೂರು ಗಾಡಿ ವ್ಯವಸ್ಥೆ ಆಗಬೇಕಾಗತ್ತೆ ಸರ್ ನಮಗೆ ಆ ಮೂರು ಗಾಡಿಲಿ ರಾಯಲ್ ಎನ್ಫೀಲ್ಡು ಒಂದು ಎರಡು ಬೇಕಾಗುತ್ತೆ ಮತ್ತು ಅಪಾಚಿ ಗಾಡಿ ಇದ್ದರೆ ಒಂದು ಬೇಕಾಗುತ್ತೆ ಸರ್ ಅವ್ರಿಗೆ ಅಪಾಚಿ ಇರ್ತಕನ್ ನಮ್ಮ ಸ್ನೇಹಿತ್ರ್ಗೆ ತುಂಬ ಫೆವರೇಟು ಹಾಗಾಗಿ ರಾಯಲ್ ಎನ್ಫೀಲ್ಡ್ ನಮಗಿನ್ನೂ ಫೆವರೇಟು ಹಾಗಾಗಿ ನೋಡ್ಲಿಕ್ಕೆ ಸ್ವಲ್ಪ ಖುಷಿ ಖುಷಿಯಿಂದ ನೋಡಲಿಕ್ಕೆ ನಾವು ಕೋಲಾರಕ್ಕೆ ಬರ್ತಾಯಿದಿವಿ ಸರ್ ಹಾಗಾಗಿ ಆ ಬರೋವಂಥದ್ದು ವ್ಯವಸ್ಥೆ ಮಾಡ್ತಾಯಿದಿವಿ ಸರ್ ಓಕೆ ಸರ್ ಹೌದು ಸರ್ ಹೌದು ಸರ್ ನಮ್ಗೆ ಅದೇ ರೀತಿಯಾಗಿ ಸರ್ವಿಸ್ ಮಾಡೋಂತೊರು ನಮಗೂ ಬೇಕಾಗಿರೋದು ಅದಕ್ಕೆ ಆಗಿ ನಾವು ನಿಮಗೆ ನಿಮಗೆ ಕರೆ ಮಾಡಿ ದಯವಿಟ್ಟು ಅದ್ನ ವ್ಯವಸ್ಥೆ ಮಾಡ್ತೀರಂತ ನಂಬಿಕೆಯಿಂದ ಇಟ್ಟುಕೊಂಡು ನಾವು ಅದನ್ನ ವ್ಯವಸ್ಥೆ ಕೊಡ್ತೀರಂತೇಳಿ ನಾವು ಈ ಪ್ರವಾಸ ಮಾಡ್ಕೊಂಡು ಬಂದಿದ್ದೀವಿ ತುಂಬ ಒಳ್ಳೆ ರೀತಿಯಲ್ಲಿ ಅಲ್ಲಿ ನಿಮಗೆ ನಿಮ್ಮ ಸರ್ವಿಸನ್ನ ನಾವು ಕೇಳಿದ್ದೇವೆ ಭಾಳಷ್ಟು ರೀತಿಯಲ್ಲಿ ಸೊ ಅದು ಆ ಒಂದು ಹೇಳಿ ಸರ್ ಹೇಳಿ ಸರ್ ಹೌದು ಸರ್ ಅದಕ್ಕೆ ನಾವು ಐದು ಮಂದಿ ಬರೋದ್ರಿಂದ ಅದರಲ್ಲಿ ಒಬ್ಬೊಬ್ಬರು ಒಂದು ಬೈಕಲ್ಲಿ ಇಬ್ಬರು ಇನ್ನೊಂದು ಬೈಕಲ್ಲಿ ಇಬ್ಬರು ಇನ್ನೊಂದು ಬೈಕಲ್ಲಿ ಒಬ್ರು ಹಾಗಾಗಿ ಒಟ್ಟು ಐದು ಜನ ಈ ರೀತಿ ನಾವು ಮಾಡ್ಕೊಂಡು ಮೂರು ಬೈಕ್ ನನ್ನ ತಮ್ಮ ಹತ್ರ ನಾನು ಪ್ರವಾಸಕ್ಕೆ ಬರಲಿಕ್ಕೆ ನಾವು ಸುತ್ತಾಡ್ಲಿಕ್ಕೆ ಅಂತ ಬ ವ್ಯವಸ್ಥೆ ಮಾಡ್ಕೊಳಿಕ್ಕೆ ಟೂ ವೀಲರ್ಸನ್ನ ಕೇಳ್ತಾಯಿದ್ದೀನಿ ಅದರಿಂದ ನಾವು ನೀವು ಏನೇನು ಕಂಡಿಷನ್ಸ್ ಇದೆ ಅದಕ್ಕೆಲ್ಲವನ್ನೂ ಸಹ ಒಪ್ಕೋಳ್ತಿನಿ ಅದರಲ್ಲಿ ಏನಿದೆಯೋ ಹೆಲ್ಮೆಟ್ಸ್ ಏನಿದೆಯೋ ಡ್ರೈವಿಂಗ್ ಲೈಸೆನ್ಸ್ ಇದೆಯೋ ಪ್ರತಿ ಒಂದು ಸಹ ನಾವು ಅಕ್ಸೆಪ್ಟ್ ಮಾಡಿಕೊಂಡು ನಿಮ್ಮ ಒಂದು ಕಂಡೀಷನ್ಸನ್ನ ನಾವು ಅಕ್ಸೆಪ್ಟ್ ಮಾಡಿಕೊಂಡೇ ನಾವು ಮುಂದಿಂದಕ್ಕೆ ಮುಂದಕ್ಕೆ ಹೆಜ್ಜೆ ಹಾಕೋದು ಹಾಗಾಗಿ ವ್ಯವಸ್ಥೆ ಕೊಡಿಸಿ ದಯವಿಟ್ಟು ಒಂದು ನಿರಂತರ್ವಾಗಿ ಸಂಪರ್ಕ ಇದ್ದೇ ಇರುತ್ತೆ ನಮ್ಮದು ಹಾಗಾಗಿ ಒಂದಷ್ಟು ಜನ ಹೇಳಿದ್ದಾರೆ ನಿಮ್ಮ ಸರ್ವಿಸನ್ನೂ ತುಂಬ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕಂಡಿಷನ್ಸ್ ಹಾಕ್ತಾರೆ ಕಂಡಿಷನ್ಸ್ ರೀತಿಯಲ್ಲೇ ನಾವು ಹೋಬೇಕ್ ಅನ್ನೋದು ನಮ್ಮ ಸ್ನೇಹಿತ್ರು ಹೇಳಿದ್ದಾರೆ ಅದನ್ನ ಒಪ್ಕೊಂಡು ನಾವು ಈಗ ಬರ್ತಾ ಇದೇವೆ ಇನ್ನೊಂದು ಟೂ ಥ್ರೀ ಹವರ್ಸಲ್ಲಿ ನಾವು ರೀಚ್ ಆಗ್ತೀವಿ ಮೈಸೂರಿಂದ ಬಿಟ್ಟಿದ್ದೇವೆ ಬಿಟ್ಟು ಬೆಂಗ್ಳುರಿಗೆ ಬಂದು ಅದೊಂದು ಟೂ ಅವರ್ಸು ಇಲ್ಲೊಂದು ಬ್ಯಾಂಗ್ಳೂರಿಂದ ಟೂ ಅವರ್ಸು ಒಟ್ಟು ಪೋರ್ ಅವರ್ಸ್ ಆಗುತ್ತೆ ನಾಲ್ಕು ನಾಲ್ಕು ಗಂಟೆಗಳ ನಿರಂತರವಾಗಿ ನಮ್ಮದೊಂದು ಜರ್ನಿ ಆಗಿ ಮತ್ತೆ ಕೋಲಾರಲ್ಲಿ ಸಹ ಒಂದು ವೀಕ್ಷಣೆ ಮಾಡಲಿಕ್ಕೆ ನಮಗೊಂದು ವ್ಯವಸ್ಥೆ ಮಾಡಿಕೊಡಿ ಸರ್ ಒಳ್ಳೆ ರೀತಿ ಹೌದು ಸರ್ ಹೌದು ಸರ್ ಖಂಡಿತ ಸರ್ ಮಾಡಿ ಕೊಡಿ ಸರ್ ವ್ಯವಸ್ಥೆ ಕೊಡಿಸಿ ಸರ್ ನಮಗೊಂದು ಸರ್ವಿಸ್ ಎಲ್ಲ ಮಾಡಿ ಇಟ್ಟುಬಿಡಿ ನೀಟಾಗಿ ವಾಟರ್ ಸರ್ವಿಸು ಆಯಿಲ್ ಸರ್ವಿಸು ನೀಟಾಗಿ ಇದ್ದುಬಿಟ್ರೆ ನಾವು ನೀಟಾಗಿ ಅದನ್ನ ತೊಗೊಂಡೋಗಿ ಖಂಡಿತ ಸರ್ ಖಂಡಿತ ಸರ್ ನಿಮ್ಮ ನಂಬಿಕೆಯಿಂದ ನಾವು ಬರ್ತಾ ಇದಿವಿ ಸರ್ ನಿಮ್ಮ ಮಾತು ಸತ್ಯ ನಂಗೆ ಗೊತ್ತಾಗ್ತಾ ಇದೆ ದಯವಿಟ್ಟು ಬಂದು ಅಲ್ಲಿಗೆ ಬಂದು ನಾನು ನಿಮ್ಮನ್ನು ಸಂಪರ್ಕ ಮಾಡ್ತಿವಿ ಸರ್ ಧನ್ಯವಾದ ಸರ್ ನಮಸ್ಕಾರ